ಹೌದು ವೈದ್ಯಕೀಯ ಸೇವಾ ವಲಯದಲ್ಲಿ ಬಹಳ ಭ್ರಷ್ಟಾಚಾರ ಆಗಿರೋದು ನನಗೆ ಗೊತ್ತಿದೆ ಹಾಗೇ ಇದು ನನಗೂ ಸಹ ಆಗಿದೆ ಇದು ಬಹಳ ಜನರಿಗೂ ಕೂಡ ಆಗಿದೆ ಅದರಲ್ಲಿ ನನ್ನದೊಂದು ಎಕ್ಸ್ಪೀರಿಯೆನ್ಸ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೈದ್ಯಕೀಯ ಸೇವೆಯಲ್ಲಿ ಆಸ್ಪತ್ರೆಗಳಲ್ಲಿ ನಾವು ಏನಾದ್ರೂ ಔಷಧಿಗಳನ್ನ ತೆಗೆದುಕೊಂಡ್ರೆ ಅದಕ್ಕೆ ಅಲ್ಲೇ ಆಸ್ಪತ್ರೆ ಪಕ್ಕದಲ್ಲಿರೋಂಥ ಮೆಡಿಕಲ್ ಶಾಪಲ್ಲೇ ಕೊಡೋಕ್ಕೆ ಬರ್ತಾರೆ ಅಲ್ಲಿ ಕೊಡಕ್ಕೆ ಬಂದಾಗ ಅಲ್ಲಿ ರೇಟು ಹೊರಗಡೆಗಿಂತ ಡಬ್ಬಲ್ ತ್ರಿಬ್ಬಲ್ ಇರುತ್ತೆ ಮಾತ್ರೆಗಳನ್ನ ಹೆಚ್ಚು ಹೆಚ್ಚು ಬರೀತಾರೆ ಹಾಗಾಗಿ ಅದರಿಂದ ದುಡ್ಡನ್ನು ಸಹ ನಾವು ಜಾಸ್ತಿ ಅದಕ್ಕೆ ಹಾಕಬೇಕಾಗುತ್ತೆ ಔಷಧಿಗಳಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರದಿಂದ ಹಿಡಿದು ಲಕ್ಷಗಟ್ಟಲೆ ತನಕನೂ ಖರ್ಚು ಮಾಡಿರೋವ್ರು ಉಂಟಿದೆ ನಾನು ನನ್ನ ಕೂದಲು ಉದುರುತಿದೆ ಅಂತ ಹೇಳಿ ಒಂದು ಆಸ್ಪತ್ರೆಗೆ ಹೋದಾಗ ಅವರು ನನಗೆ ಕೆಲವು ಮಾತ್ರೆಗಳು ವಿಟಮಿನ್ಸ್ ಮಾತ್ರೆಗಳನ್ನು ಕೊಟ್ಟಿದ್ದರು ಆ ಮಾತ್ರೆಗಳು ಹೊರಗಡೆ ಜನೌಷಧಿ ಅನ್ನೋಂಥ ಅಂಗ್ಡಿಗಳಲ್ಲಿ ಕೇಳಿದಾಗ ಮುನ್ನೂರು ರೂಪಾಯಿ ಇದ್ದರೆ ಇವರು ಕೊಟ್ಟಿರೋಂಥ ಮಾತ್ರೆಗಳು ಆರ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ತನಕ ಇತ್ತು ಅದೆಲ್ಲ ಮಾತ್ರೆಗಳ ದುಡ್ಡನ್ನು ಟೋಟಲ್ ಮಾಡಿದರೆ ಒಂದು ಮೂರು ಸಾವಿರಷ್ಟು ಬಿಲ್ ನನಗೆ ಬಂತು ಆ ಈ ದುಡ್ಡೆಲ್ಲ ಎಲ್ಲಿಗೆ ಹೋಗುತ್ತೆ ಡಾಕ್ಟ್ರುಗಳಿಗೆ ಹೋಗುತ್ತೆ ಇಷ್ಟು ಎಕ್ಸ್ಟ್ರಾ ಕಮಿಷನ್ ತಗೋಳೋದ್ರಿಂದ ಅವ್ರ ಆಸ್ಪತ್ರೆ ಗೆ ಲಾಭ ಜಾಸ್ತಿಯಾಗಿ ಅವ್ರು ಇನ್ನೂ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಕಟ್ಕೊಳ್ತಾ ಹೋಗ್ತಾರೆ ಬಡವ್ರಿಗೆ ಈ ರೀತಿಯಾಗಿ ಇಷ್ಟು ದುಡ್ಡು ಕೊಡೋದು ಕಷ್ಟ ಆಗುತ್ತೆ ಆಮೇಲೆ ಆಸ್ಪತ್ರೆಗಳಲ್ಲಿಗೆ ಹೋದ್ರೆ ಗೌರ್ನ್ಮೆಂಟ್ ಆಸ್ಪತ್ರೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಡಾಕ್ಟ್ರುಗಳೇ ಇರೋದಿಲ್ಲ ನಾವು ಎಷ್ಟೊತ್ತು ಹತ್ತು ಗಂಟೆಗೇ ಅಂತ ಮುಂದೆ ಬೋರ್ಡ್ ಹಾಕಿರ್ತಾರೆ ಆದರೆ ನಾವು ಹತ್ತು ಗಂಟೆಗೂ ಅಲ್ಲ ಹನ್ನೊಂದು ಹನ್ನೆರಡು ಹೋದರೂ ಡಾಕ್ಟ್ರುಗಳೇ ಬಂದಿರೋಲ್ಲ ಆಮೇಲೆ ಮಧ್ಯಾಹ್ನ ಒಂದು ಗಂಟೆಗೆ ಆಗಲೇ ಊಟಕ್ಕೆ ಹೋಗಿ ಬಿಟ್ಟಿರ್ತಾರೆ ಹೋ ಬರದು ಮಾತ್ರ ಲೇಟಾಗಿ ಬರ್ತಾರೆ ಹೋಗದು ಮಾತ್ರ ಬೇಗ ಹೋಗ್ತಾರೆ ಹಾಗಾಗಿ ಈ ಕ್ಯೂ ಎಷ್ಟೊಂದು ಇರುತ್ತೆ ಒಬ್ಬರೊಬ್ರೆ ಡಾಕ್ಟ್ರುಗಳನ್ನ ಇಟ್ಟಿರ್ತಾರೆ ಅವರಿಗೆಲ್ಲ ಒಂದೊಂದು ಲಕ್ಷ ಸಂಬಳ ಇದ್ದರೂ ಸಹ ಅವರು ಕೆಲಸನೇ ಮಾಡೋಲ್ಲ ಬಡವ್ರ ಸೇವೆಗೆ ಅಂತ ಡಾಕ್ಟ್ರುಗಳು ಇರ್ತಾರೆ ಆದರೂ ಸಹ ಅವ್ರು ಏನೂ ಸೇವೆಗಳ್ನೇ ಮಾಡೋಲ್ಲ ಮತ್ತು ಹೊರಗಡೆ ಔಷಧಿ ಬರೀತಾರೆ ಎನೋ ಆಸ್ಪತ್ರೆಯಲ್ಲಿರೋ ಔಷಧಿ ಇಲ್ಲ ಅಂತ ಅಂತಾರೆ ಹೊರಗಡೆ ನಾನೂರು ಐನೂರು ರೂಪಾಯಿ ದುಡ್ಡು ಎಳೀತಾರೆ ಅಂಗಡಿಯವ್ರು ಅದು ಕಂಪ್ನಿಗೆ ಒಂದಷ್ಟು ದುಡ್ಡು ಅಂತ ಇರುತ್ತೆ ಮತ್ತು ಡಾಕ್ಟ್ರುಗಳಿಗೆ ಒಂದಷ್ಟು ಅಂತ ಇರುತ್ತೆ ಆಮೇಲೆ ಕೆಲವು ಡಾಕ್ಟ್ರುಗಳು ಇದೇ ಕಂಪ್ನಿಗೆ ಹೋಗಿರಿ ಇದೇ ಹಾಸ್ಪೆಟಲಿಗೆ ಹೋಗಿ ಅಂತ ರೆಕೆಮೆಂಡ್ ಮಾಡ್ತಾರೆ ಯಾಕಂದರೆ ಅವ್ರಿಗಿವ್ರು ಕಮಿಷನ್ ಕೊಡ್ತಾರೆ ನಾವು ಎಷ್ಟು ಆಸ್ಪತ್ರೆಗೆ ಇವ್ರಿಗೆ ಜಾಸ್ತಿ ಪೇಷನ್ಟ್ಸ್ನ ಕಳಿಸ್ತೀವೋ ಅಷ್ಟು ಅವರಿಗೆ ದುಡ್ಡು ಜಾಸ್ತಿ ಬರುತ್ತೆ ಹಂಗಾಗಿ ಭ್ರಷ್ಟಾಚಾರ ಅನ್ನೋದು ಭಾಳ ಕಡೆ ಇದೆ ಇದನ್ನ ನಾವು ತಡೆಗಟ್ಟಬೇಕು ಇದ್ನ ಹೆಂಗ್ ತಡೆಗಟ್ಟಬೇಕು ಅಂದರೆ ನಾವು ಕಂಪ್ಲೇಂಟ್ ಕೊಡೋದಾಗಿರ್ಬೋದು ಅಲ್ಲಿರೋ ಡಿಸ್ಟ್ರಿಕ್ಟ್ ಹಾಸ್ಪೆಟಲ್ಲಲ್ಲಿರೋಂಥ ಆಫೀಸರ್ಸ್ಗಳಿಗೆ ಕಂಪ್ಲೇಂಟ್ ಕೊಟ್ಟು ಅದನ್ನ ತಡೆಗಟ್ಟಬೇಕು ಜಾಸ್ತಿ ಜಾಸ್ತಿ ನಾಯಕರು ಪ್ರಸಿದ್ಧ ಆಗಿರುವಂತಹ ವ್ಯಕ್ತಿಗಳು ಅಲ್ಲಿ ಹೋಗೋದರಿಂದ ಇಂತಹ ಭ್ರಷ್ಟಾಚಾರವನ್ನು ಎಲ್ಲರೂ ಸಹ ತಡೆಗಟ್ಬೇಕು ಹಾಗಾಗಿ ಯಾರೇ ಮೊದಲು ಆಸ್ಪತ್ರೆಗೆ ತೋರ್ಸ್ಕೊಳಕ್ಕೆ ಹೋದಾಗ ಸ್ವಲ್ಪ ದುಡ್ಡು ಜಾಸ್ತಿ ಇಟ್ಕೊಂಡು ಹೋಗೋದು ಒಳ್ಳೆಯದು